ಆಧುನಿಕ ತಂತ್ರಜ್ಞಾನದ ಪ್ರಭಾವದಿಂದ ಈಗ ಕೃಷಿ ಏನು ಮಾಸಿ ಹೋಗಿದೆ ಅಂದ್ರೆ ಹಳ್ಳಿಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತರಷ್ಟು ಜನ ಕೃಷಿಯನ್ನು ಅಲ್ ಅವಲಂಬಿಸಿದ್ದರು ಆದರೆ ಈಗಿನ ಕಾಲದ ಕೃಷಿ ಮಾಸಿ ಹೋಗಿದೆ ಅಂದರೆ ಆಧುನಿಕ ತಂತ್ರಜ್ಞಾನ ಬಂದಿರುವುದ್ರಿಂದ ಈಗ ಕೃಷಿ ಮಾಡುವುದನ್ನು ಬಿಟ್ಟಿದ್ದಾರೆ ಬೇರೆ ಉದ್ಯೋಗವನ್ನ ಅವ್ ಅವಲಂಬಿಸುತ್ತಾರೆ ಅಂದರೆ ಮಕ್ ಈಗಿನ ಮಕ್ಕಳಿಗೆ ಕೃಷಿ ಕಲ್ಸುವುದು ಅಷ್ಟು ಕಷ್ಟ ಕಷ್ಟ ಆಗ್ತದೆ ಅಂದರೆ ಮುಂಚಿನ ಕಾಲದಲ್ಲಿ ಆದರೆ ಗದ್ದೆ ಮಾಡಿ ಗದ್ದೆಯಲ್ಲಿ ಉಳುಮೆ ಮಾಡ್ತಿದ್ದರು ಮೈ ಬಗ್ಗಿ ಕೆಲಸ ಮಾಡ್ತಿದ್ದರು ಆದರೆ ಈಗ ಮನೆಯಲ್ಲಿ ಕೂತು ತಿನ್ನುವುದರಿಂದ ಆಗುವುದಿಲ್ಲ ಎಲ್ಲ ಆಧುನಿಕ ಎಲ್ಲ ತಂತ್ರಜ್ಞಾನ ಬಂದಿದೆ ಎಲ್ಲ ವಿಷ್ಯಕ್ಕೂ ತಂತ್ರಜ್ಞಾನ ಮನೆಯಲ್ಲಿ ಕೂತ್ಕೊಂಡು ರೋಬೋಟ್ ಸಮೇತ ಬಂದಿದೆ ಎಲ್ಲ ಕೆಲಸ ಮಾಡ್ತದೆ ಅದರಿಂದ ಕೃಷಿ ಕೃಷಿ ಕೈಗಾರಿಕೆ ಇದೆಲ್ಲ ವೃತ್ತಿ ಎಲ್ಲ ಮಾಸಿ ಹೋಗಿದೆ ಅಲ್ಲಲ್ಲಿ ಕಾಣ್ಬೋದು ನಾವು ಹಳ್ಳಿಗಳ ಪ್ರದೇಶದಲ್ಲಿ ಆದರೆ ಈಗ ಜಾಸ್ತಿ ಕಾಣುವುದಿಲ್ಲ ಅಂದರೆ ಈಗಿನ ಮಕ್ಕಳು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿಸುವುದಿಲ್ಲ ಆಸಕ್ತಿ ಇಲ್ಲ ಬೇರೆ ಕೆಲಸದಲ್ಲಿ ಮಾತ್ರ ಆದರೆ ಕೆಲವೊಂದು ಹಳ್ಳಿಗಳಲ್ಲಿ ಈಗಲು ಕೂಡ ಯುವಕರು ಕೃಷಿಯಲ್ಲಿ ಭಾಗಿಗಳಾಗ್ತಾರೆ ನಾಟಿ ಮಾಡ್ತಾರೆ ಅಂದರೆ ನಾಟಿ ಮಾಡ್ತಾರೆ ಕೋಳಿ ಸಾಕ್ತಾರೆ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅದರಿಂದ ಲಾಭ ಸಿಗ್ತದೆ ಆದರೆ ಅದರಿಂದ ಲಾಭ ಸಿಗುವುದಿಲ್ಲಂತ ಕೇಳಿ ಬೇರೆ ಕೆಲಸ ಮಾಡ್ತಾರೆ ಆದರೆ ಕೃಷಿ ಪಶುಸಂಗೋಪನೆ ಬಡಗಿ ಕೆಲಸ ರಿಪೇರಿ ಮಾಡುವುದು ರಿಪೇರಿ ಮಾಡುದು ಮಾಡ್ತಾರೆ ಆದರೆ ಬಡಗಿ ಬಡಗಿ ಕೆಲಸ ಪಶುಸಂಗೋಪನೆ ಮನೆಯಲ್ಲಿ ಮಾ ಅಂದರೆ ಪಶುಸಂಗೋಪನೆ ಮನೆಯಲ್ಲಿ ಮಾಡಿದರೆ ಅಧಿಕ ಲಾಭ ಸಿಗ್ತದೆ ಅಂದರೆ ಹಾಲನ್ನು ಮಾರಾಟ ಮಾಡುವುದ್ರಿಂದ ಅಂದರೆ ಹಾಲನ್ನು ಮಾರಾಟ ಮಾಡಬೇಕು ಅಂದರೆ ಈಗಿನ ಮಕ್ಕಳು ಅದೆಲ್ಲ ಗೊತ್ತಿಲ್ಲ ಆದರೆ ಮನೆಯಲ್ಲೇ ಎಲ್ಲ ಕಲಿಸಿಕೊಡ್ಬೇಕು ಅದರಿಂದ ಅರಿವು ಅದ್ರ ಬಗ್ಗೆಯೆಲ್ಲ ತಿಳ್ಕೋಬೇಕು ಪಶುಸಂಗೋಪನೆ ಹೇಗೆ ಮಾಡ್ತಾರೆ ಪಶುಯೆಲ್ಲ ಹೇಗೆ ಪಶುಯಿಂದ ಎಂತೆಲ್ಲ ಉಪ್ಯೋಗ ಇರ್ತದೆ ಅದರಿಂದ ಹಾಲು ಹಾಲು ತುಂಬ ಹಾಲಿನ ಹಾಲಿನ ಮ ಮಾರಾಟದಿಂದ ಅಧಿಕ ಲಾಭ ಸಿಗ್ತದೆ ಮಕ್ಕಳು ಅದೇ ಈಗಿನ ಮಕ್ಕಳು ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳೆಲ್ಲ ಮಕ್ಕಳು ಸಹ ಗದ್ದೆಗೋಗಿ ಕೆಲಸ ಮಾಡ್ತಿದ್ದರು ಅಂದರೆ ಮಾ ಅಂದರೆ ಅಜ್ಜ ಅಜ್ಜ ಎಲ್ಲ ಭತ್ತ ನಾಟಿಯೆಲ್ಲ ಮಾಡ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಗದ್ದೆ ಕಡೆ ಮುಖ ಮಾಡಿ ಸಹ ನೋಡುವುದಿಲ್ಲ ಕೃಷಿ ಕೃಷಿ ಮಾಡುವುದು ಮುಖ್ಯ ಅಂದರೆ ರೈತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಅನ್ನ ನಾವು ತಿನ್ನುವುದು ರೈತರಿಂದಲೇ ಆದರೆ ಈಗಿನ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಕೃಷಿ ಕೆಲಸಕ್ಕೆ ಹೋಗುವುದಿಲ್ಲ ಅದು ಕೃಷಿ ಕೃಷಿಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಅಂದರೆ ನಮಗೆ ಭತ್ತ ಭತ್ತ ನಾಟಿಯೆಲ್ಲ ಮಾಡಬೇಕು ಅದೆಲ್ಲ ಮುಖ್ಯವಾಗಿರ್ತದೆ ಆ ನಂತರ ಮನೆಯಲ್ಲೆಲ್ಲ ಗದ್ದೆಯಲ್ಲಿದ್ದರೆ ಅಲ್ಲಿ ಅಂದರೆ ನಮಗೆ ಫ್ರೀ ಟೈಮಲ್ಲಿರುವಾಗ ಗದ್ದೆಗೋಗಿ ಕೆಲಸ ಮಾಡಬೇಕು ನಾಟಿ ಮಾಡಬೇಕು ನೀರಾವರಿ ವ್ಯವಸ್ಥೆ ಮಾಡಬೇಕು ಬೇಸಾಯ ಪದ್ಧತಿ ಮಾಡಬೇಕು ಇದರಿಂದ ಲಾಭ ಸಿಗ್ತದೆ ಆದರೆ ಈಗಿನ ಕಾಲದಲ್ಲಿ ಮಕ್ಕಳು ಕೂಡ ಆಧುನಿಕ ತಂತ್ರಜ್ಞಾನದ ಪ್ರಭಾವದಿಂದ ಇದು ಗದ್ದೆ ಕೆಲಸ ಕೂಡ ಮಾಡುವುದಿಲ್ಲ ಎಲ್ಲ ಮೊಬೈಲ್ ಮೊಬೈಲ್ನಿಂದ ಹೊರಗೆ